ಹಲೋ ಹಾಂ ಹೇಳಿ ಹಾಂ ಹೇಳಿ ಹಾಂ ಯಾವತ್ತಿಗೆ

ನಮ್ಮದು ಸ್ಟಾರ್ಟಿಂಗ್ ಒಂದು ಹದಿನೈದು ಸಾವಿರದಿಂದ ಇದೆ

ಕಮ್ಮಿ ಬಜೆಟ್ ಅಂದರೆ ಒಂದು ಒಂದು ಒಂಬತ್ತು ಒಂದು ಹನ್ನೆರಡು ಒಂಬತ್ತಕ್ಕೆ ಮಾಡ್ಕೊಡ್ತೀನಿ ನಿಮ್ಗೆ ಯಾವ ಕಲರ್ ಬೇಕು

ಎಷ್ಟು ಅದು ಹಾಂ ಎಷ್ಟು ರೂಮ್ ಇದೆ ಹಾಂ ಹಾಂ

ಅಲ್ಲ ಎಲ್ಲ ಎಲ್ಲದಕ್ಕೂ ಒಂದೇ ಎಲ್ಲದಕ್ಕೂ ಒಂದೇ ಕಲರ್ರಾ ಅಥವಾ ಎರಡೆರಡು ಕಲರ್ ಹಾಗಾದ್ರೆ ಒಂದು ಅದನ್ನ ಹದಿನಾಲ್ಕು ಸಾವಿರ ಮಾಡ್ಸ್ಕೊಡ್ತೀನಿ ಅಂದರೆ ಜಾಸ್ತಿ ಐತೇನು ರೀ ನೀವು ಎರಡು ಮೂರು ಕಲರ್ ಹೇಳ್ತಿದೀರಲ್ಲ ಕಿಚನು ಆಲ್ ಎಲ್ಲ ಇದೆಯಲ್ಲ ಒಂದು ಹದಿನಾಲ್ಕು ಸಾವಿರದಿಂದ ಆಗುತ್ತೆ

ಹಾಗಾದ್ರೆ ಹಂಗಾದ್ರೂ ಅದೇ ರೇಟ್ ಆಗುತ್ತೆ ಸ್ವಲ್ಪ ನೋಡಿ ಮಾಡೋಣ ಬಿಡಿ ಹ್ಞೂ ಅದೇ ಮನೆ ಸೈಜ್ ಎಲ್ಲ ನೋಡಿಬಿಟ್ಟು ಮಾಡ್ಕೊಡ್ತೀನಿ ಹ್ಞೂ ಹ್ಞೂ ಸರಿ ಆಯಿತು ಮೇಡಮ್ ಮಾಡಿಕೊಡ್ತೀನಿ ಹಾಂ ಸರಿ ಮೇಡಮ್ ಆ ಡಿಸೈನ್ಗಳೆಲ್ಲ ಕಲರ್ಗಳೆಲ್ಲ ನಾನು ನಿಮಗ್ ವಾಟ್ಸ್ಯಾಪಲ್ಲಿ ಕಳಿಸಿರ್ತೀನಿ ನಿಮ್ಮ ಮನೆದು ಅದು ಒಂದು ಫೋಟೋ ತೆಗ್ದು ಕಳಿಸಿ ನೋಡೋಣ ನೋಡ್ಬಿಟ್ ಹೇಳ್ತಿನಿ ಹ್ಞೂ ಸರಿ ಆಯಿತು ಮೇಡಮ್ ಹಾಂ ಹಾಂ ಸರಿ ಆಯಿತು ಮಾಡ್ಕೊಡ್ತೀನಿ